ಹಲೋ ಶಿವ ಟ್ರಾವೆಲ್ಸ್ ಏನು ರೀ ಹೌದು ರೀ ನಮ್ಸ್ಕಾರ ರೀ ನಾವು ಶಿವಗಿರಿಗೆ ಹೋಗಬೇಕಾಗಿತ್ತು ನಾಳೆ ನಾಡ್ದು ಎರಡು ದಿನ ಅದ್ಕೆ ನಿಮ್ದು ಟ್ರಾವೆಲ್ ಬುಕ್ ಮಾಡಬೇಕಾಗಿತ್ತು ನಾವು ಹತ್ತು ಜನ ಇದ್ದೀವಿ ಇಲ್ಲಾಂದರೆ ಇಪ್ಪತ್ತು ಜನ ಆಗ್ತೀವಿ ಹಾಂ ಟ್ರಾವೆಲ್ ವೇಕಲು ಭಾಳ ಕಂಡಿಷನ್ ಇರುವಂಥದ್ದು ಬೇಕು ನಮ್ಗೆ ಕಂಡಿಷನ್ ಚೆನ್ನಾಗಿ ಇದ್ದಾವಾ ಇಲ್ಲ ನಾವು ಎಲ್ಲ ಲೇಡಿಸ

ಹಾಂ ಯಾಕಂದರೆ ಡ್ರೈವರ್ ನಮಗೆ ಫರ್ಫೆಕ್ಟ್ ಇರೋವಂಥರೆ ಇರಬೇಕು ಬೇರೆಯವರು ಒಂದು ಸ್ವಲ್ಪ ನೋಡಿ ಚೆನ್ನಾಗಿರೊರ್ನ ಕಳಿಸ್ಕೊಡ್ರಿ ನಮಗೆ

ಹಾಂ ಅದೆ ಅದೆ ಹಾಂ ಹಾಂ ಅದೆ ಒಂದು ಇಪ್ಪತ್ತು ಹೌದು ಹೆಣ್ಮಕ್ಳು ಅಷ್ಟೇ ಹೋಗೋದು ಮತ್ತು ಅಲ್ಲಿ ನಿಯರ್ಬೈ ಇರುವಂಥವನ್ನು ಒಂದು ಸ್ವಲ್ಪ ಆನ್ ದ ವೇ ಏನೇನು ಬರ್ತವಲ್ಲ ಅವ್ನೆಲ್ಲಾನು ಕವರ್ ಮಾಡಿಕೊಂಡು ನೀಟಾಗಿ ತೋರ್ಸ್ಕೊಂಡು ಬರ್ಬೇಕು ಅವ್ರು ರೇಟ್ ಒಂದು ಸ್ವಲ್ಪ ಎಲ್ಲ ರಿಸ್ನೆಬಲ್ ಮಾಡಿರಿ ಹಾಂ ನಮ್ಮವರೆಲ್ಲ ಬೆಳಗ್ಗೆ ಜ್ ಬೆಳಗ್ಗೆನೆ ರೆಡಿಯಾಗ್ತಿವಿ ನಾವು ಹಾಂ ಅದಕ್ಕಾಗಿ ಹ್ಞೂ ಅದೆ ಪ್ಲೇಸಸನ್ನು ಜಾಸ್ತಿ ಕವರ್ ಆಗಬೇಕು ನಮಗೆ ಆಮೇಲೆ ಮೈಲೇಜ್ ರೇಟೆಲ್ಲ ಒಂಚೂರು ಕಡ್ಮೆ ಮಾಡಿ ಮಾಡ್ಬೇಕು ನೀವು ಹಾಂ ಹ್ಞೂ ಟ್ರಾವೆಲ ಹೌದು ಡ್ರ ಹ್ಞೂ ಬಂದಿದ್ದೀವಿ ನಾವು ಒಂದು ಸಲ ಈಗ ಇನ್ನೊಂದ್ಸಲ ಅದಕ್ಕೆ ಕಾಲ್ ಮಾಡಿರೋದು ಸ್ವಲ್ಪ ಡ್ರೈವರ್ ಚೆನ್ನಾಗಿರೋವಂಥವ್ರ್ನ ಕಳಿಸ್ಕೊಡ್ರಿ ಓಕೆ ರೀ ಓಕೆ ಓಕೆ ನಮಸ್ತೆ